ರಂಗೋಲಿ ಹಾಕುವುದು ನಮ್ಮ ಪೂರ್ವಜರ ಒಂದು ಹಾಕಿಕೊಟ್ಟ ಧರ್ಮವಾಗಿರ್ತದೆ ರಂಗೋಲಿ ಹಾಕುವುದ್ರಿಂದ ಮನೇಗೆ ಶುಭ ಮನೆಯ ಲಕ್ಷಣ ಹಾಗೂ ಮನೆಯಲ್ಲಿನ ವಾತಾವರನವನ್ನು ಹೆಚ್ಚಿಸುವುದ ಹೆಚ್ಚಿಸುವ ಸಲುವಾಗಿ ರಂಗೋಲಿ ಹಾಕುವ ಪದ್ಧತಿ ನಮ್ಮ ಪೂರ್ವಜರು ನಮಗೆ ಧಾರೆಯಾಗಿ ಕೊಟ್ಟಿರುತ್ತಾರೆ ರಂಗೋಲಿ ಹಾಕುವುದ್ರಿಂದ ಮನೆಗೆ ಒಂದು ರೀತಿಯ ಖಳೆ ಹೆಚ್ಚು ಹೆಚ್ಚಿಸುತ್ತದೆ ರಂಗು ರಂಗೋಲಿ ಏ ನೋಡುವುದಕ್ಕೂ ಅತಿ ಸುಂದರವಾಗಿ ಕಾಣುವುದರಿಂದ ಮನೆಯಲ್ಲಿನ ದರಿದ್ರಗಳು ನಾಶವಾಗಿ ಮನೆಗೆ ಶೋಭೆ ತರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡುವ ಶಕ್ತಿ ಆ ರಂಗೋಲಿಗೆ ಇರುವುದರಿಂದ ರಂಗೋಲಿ ಹಾಕುವ ಸಂಪ್ರದಾಯವನ್ನು ನಮ್ಮ ಪೂರ್ವಜರು ಸುಮಾರು ವರ್ಷಗಳಿಂದ ಸುಮಾರು ಸಾವಿರಾರು ವರ್ಷಗಳಿಂದ ನಮಗೆ ಅದನ್ನು ವ ಬಳುವಳಿಯಾಗಿ ನೀಡಿರುವುದು ನಮಗೆ ಸಂತೋಷದಾ ಸಂಗತಿ ಎನಿಸುತ್ತದೆ ರಂಗೋಲಿ ಹಾಕ್ಬೇಕು ಹಾ ನೀರು ನೀರು ಹೊಡ್ಯದು ಮನೆಯ ಆ ಅಂಗಳವನ್ನು ಸ್ವಚ್ಛಗೊಳ್ಸುದು ಇದು ಎಲ್ಲ ನೋಡಿದಾಗ ಅಲ್ಲಿ ಅಲ್ಲಿದಿದ್ದನೇ ನಮ್ಮ ಹೆಣ್ಮಕ್ಳ ಒಂದು ಇದು ಚಾಲುವಾಗ್ತೈತಿ ಜೀವನ ಚಾಲುವಾಗ್ತದೆ ಅದು ಮನೆಯ ಅಂಗಳ ಸ್ವಚ್ಛ ಇದ್ದರೆ ಮನಸ್ಸು ಸ್ವಚ್ಛ ಇರ್ತತಿ ಅನ್ನೋ ರೀತಿಯಲ್ಲಿ ರಂಗೋಲಿಯನ್ನು ನಮ್ಮ ಪೂರ್ವಜರು ಅಳವಡಿಸಿಕೊಂಡು ಬರುದನ್ನು ನಮಗೆ ಗಿಫ್ಟಾಗಿ ನೀಡಿರುವುದು ಸಂತೋಷದ ಸಂಗತಿ ಎನಿಸುತ್ತದೆ ಇನ್ನು ಸೂರ್ಯ ನಿಗೆ ತೀರ್ಥ ಎರೆಯುವುದು ಸೂರ್ಯ ದೇವನನ್ನೇ ನಾವು ದೇವರು ರೀತಿಯಲ್ಲಿ ನೋಡುತ್ತೇವೆ ಮೊದಲು ಎದ್ದ ಕೂಡಲೇ ಬೆಳಗ್ಗಿನ ಜಾವ ಸೂರ್ಯ ನಮಸ್ಕಾರ ಮಾಡುವುದು ಸಾ ಸ್ನಾನ ಆದ ಮೇಲೆ ಸ ದೇವರಿಗೆ ಸೂರ್ಯನಿಗೆ ಸೂರ್ಯನನ್ನೇ ದೇವರಿರುವ ಸ್ವರೂಪದಲ್ಲಿ ಕಾಣುವ ಕಾಣುವ ಪದ್ಧತಿಯನ್ನ ನಮ್ಮ ಪೂರ್ವಜರು ನಮಗೆ ಸಾಂಪ್ರದಾಯಿಕವಾಗಿ ಹೇಳಿ ಕೊಟ್ರಿರುವುದರಿಂದ ಮೊದಲು ನಾವು ಯಾವುದೇ ದೇವರಿಗೆ ನಮಸ್ಕರಿಸುವ ಮೊದಲೇ ಆ ಸೂರ್ಯ ದೇವನಿಗೆ ಪ್ರಕೃತಿ ದೇವನಿಗೆ ನಮಸ್ಕರಿಸುವ ಪದ್ಧತಿಯನ್ನು ನಮ್ಮ ಜನರು ನಮ್ಮ ಪೂರ್ವಜರು ನಮಗೆ ನೀಡಿರುವ ಒಂದು ಅತಿಯಾದ ಸಂಪ್ರದಾಯವಾಗಿದೆ ಸೂರ್ಯದೇವ ಈ ಇಡೀ ಜಗತ್ತನ್ನೆ ಬೆಳ್ಗಿಸುತಕ್ಕಂಥ ಶಕ್ತಿ ನಮ್ಮಲ್ಲಿ ಪ್ರಕೃತಿಗೆ ಕೊಟ್ಟಿದ್ದಾನೆ ಸೂರ್ಯ ಸೂರ್ಯಾನ ಕಿರಣಗಳಿಂದ ಎಲ್ಲಾ ಹೂವುಗಳು ಮೊಗ್ಗು ಅರಳುವುದನ್ನು ನಾವು ಕಾಣುತ್ತೇವೆ ಹಾಗೂ ಸೂರ್ಯನ ಕಿರಣಗಳಿಂದ ನಮ್ಮ ದೇಹದ ಮೇಲಿನ ಸಾವಿರಾರು ರೋಗಳು ಚರ್ಮ ರೋಗಗಳು ಆಗದ ತಕ್ಕಂಥ ಅನೇಕ ರೋಗಗಳನ್ನು ನಾಶಪಡಿಸುವ ಶಕ್ತಿ ಆ ಸೂರ್ಯ ದೇವನಿಗೆ ಇರುವುದರಿಂದ ಮೊದಲು ಸೂರ್ಯನಿಗೆ ನಮಸ್ಕರಿಸುವುದು ಸೂರ್ಯನಿಗೆ ತೀರ್ಥ ಎರೆಯುವುದು ನಮ್ಮಲ್ಲಿ ಸಂಪ್ರದವಾಗಿ ಸಂಪ್ರದಾಯವಾಗಿ ಬೆಳೆದು ಬಂದಿರ್ತದೆ ಅದಕ್ಕಾಗಿ ನಾವು ಸೂರ್ಯನನ್ನು ನಮಸ್ಕರಿಸುತ್ತೇವೆ ಸೂರ್ಯದೇವನಿಗೆ ಮೊದಲು ನಮಸ್ಕಾರ ನಮ್ಮ ಪೂರ್ವಜರ ಒಂದು ಕೊಡುಗೆ ಆಗಿದೆ ಹಾಗೂ ಹೆಣ್ಣ್ ಮಕ್ಕಳು ಹಣೆಗೆ ಕುಂಕುಮ ಹಚ್ಚುವುದನ್ನು ನಾವು ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಪ್ರತಿಷ್ಠೆಯ ಗೌರವ ಸೂಚಕವಾಗಿದೆ ಹಣೆಯಲ್ಲಿ ಗಂಡು ಮಕ್ಕಳು ವಿಭೂತಿ ಧರಿಸೋದು ಅಥವಾ ಹಣೆಗೆ ಕುಂಕುಮ ಇಡುವುದು ಹಾಗೂ ಹೆಣ್ಣು ಮಕ್ಕಳು ಹಣೆಗೆ ಕುಂಕುಮ ಇಡುವುದು ಮುಖದ ಖಳೆಯನ್ನೇ ಹೆಚ್ಚಿಸುವ ಶಕ್ತಿ ಆ ಕುಂಕುಮಕ್ಕೆ ಇರುತ್ತದೆ ಅದು ಯಾವುದೇ ರೀತಿಯ ಗಂಧ ಆಗಿರಬಹುದು ಮುಖದಲ್ಲಿನ ಒಂದು ಕಾಂತಿಯನ್ನು ಹೆಚ್ಚಿಸಲು ಕುಂಕುಮ ಅತಿ ಅವಶ್ಯಕವೆನಿಸುತ್ತದೆ ಆ ಉದ್ದೇಶದಿಂದ ಮಾತ್ರ ನಾವು ಹಣೆಗೆ ಕುಂಕುಮ ಹಚ್ಚುವ ಪದ್ಧತಿಯನ್ನು ಹಿಂದಿನಿಂದ ನಮ್ಮ ಪೂರ್ವಜರು ಹಾಕಿ ಕೊಟ್ಟ ದಾರಿಯಲ್ಲಿ ನಾವು ಎಲ್ಲ ನಡೆದುಕೊಂಡು ಬರುತ್ತಿರುವುದು ಸಂಪ್ರದಾಯವೆನಿಸುತ್ತದೆ ಬೇರೆ ಬೇರೆ ಜನಾಂಗದಲ್ಲಿ ಹಣೆಗೆ ಕುಂಕುಮ ಹಚ್ಚುವುದಿಲ್ಲ ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ಕುಂಕುಮ ಹಚ್ಚುವುದು ಒಂದು ಸ್ವಾಭಾವಿಕವಾಗಿರತ್ತೆ ಕುಂಕುಮ ಈಗ ಗಂಡ ಸತ್ತರು ಇನ್ನೂ ಕುಂಕುಮ ಹಚ್ಬಾರ್ದು ಅವರು ಅವರಿಗೆ ಮುಖದಾ ಲಕ್ಷಣ ಕಾಣ್ಬಾರದು ಅಂತಕ್ಕಂಥದ್ದನ್ನ ಯಾವುದೋ ರೀತಿಯಲ್ಲಿ ಹೇಳಿರಬಹುದು ಆದರೆ ಮುಖದಲ್ಲಿಯ ಕಾಂತಿ ಹೆಚ್ಚಿಸಲು ನನ್ನ ನನ್ನ ತಿಳಿದ ಮಟ್ಟಿಗೆ ಅತಿ ಉಪಯುಕ್ತ ಅನಿಸುತ್ತದೆ

ಹಣೆಬರವನ್ನೇ ಚೇಂಜ್ ಮಾಡುವ ಶಕ್ತಿ ಇದೆ ಎಂದು ನಮ್ಮ ಪೂರ್ವಜರು ವಿಭೂತಿ ಹಾಗೂ ಕುಂಕುಮಕ್ಕೆ ಇದೆ ಎಂದು ಹೇಳಿಕೊಟ್ ಬಂದಿರುವುದರಿಂದ ಕುಂಕುಮ ಹಚ್ಚುವುದು ಅತಿ ಸೂಕ್ತ ಎನಿಸುತ್ತದೆ ಇನ್ನು ಜನಿವಾರ ಧರ್ಸುದು ಜನಿವಾರ ಧರಿಸಬೇಕು ಎನ್ನುವ ಪದ್ಧತಿ ಹಾಕಿಕೊಟ್ಟಿದ್ದರು ಕೂಡ ಜನಿವಾರವೇ ಮುಖ್ಯವಲ್ಲ ಜನಿಯು ಜನಿವಾರ ಇದ್ದವನೇ ಬ್ರಾಹ್ಮಣನಲ್ಲ ಜನಿವಾರ ಜನಿವಾರ ಈ ಜಾತಿ ಪದ್ಧತಿಯನ್ನು ಗುರುತಿಸುವುದೇ ಈ ಜನಿವಾರವಾಗಿರುವುದರಿಂದ ಜನಿವಾರ ನನಗೆ ಹಾಕುದು ನಾನೂ ಜನಿವಾರ ಧಾರಿಯಾದ್ ಆಗಿದ್ದರೂ ಕೂಡ ಜನಿವಾರ ಅಷ್ಟು ಮುಖ್ಯ ಅನಿಸುವುದಿಲ್ಲ ಹ್ಞ್ ಆದರೂ ಈ ಸಂಪ್ರದಾಯಕವಾಗಿ ಬಂದಿರುವುದರಿಂದ ಜನಿವಾರ ನಾವು ಹಾಕುತ್ತೇವೆ ನಮ್ಮ ಭಾವನೆಯಲ್ಲಿ ಜನಿವಾರಕ್ಕೆ ಅತೀ ವಿಶೇಷವಾದ ಒಂದು ಪದ್ಧತಿಯನ್ನ ಹಾಕಿಕೊಟ್ಟಿರುತ್ತಾರೆ ಜನು ಗಾಯತ್ರಿ ಮಂತ್ರ ಪಠನೆ ಮಾಡುವುದು ಜನಿವಾರದ ಮುಖ್ಯ ಉದ್ದೇಶ್ವಾಗಿರುತ್ತದೆ ಹಾಗೂ ಬ್ರಹ್ಮತ್ವವನ್ನು ಪಡೆದವನು ಈ ಜನಿವಾರ ಧರಿಸಬೇಕು ಎನ್ನುವುದು ನಮ್ಮ ಹಳೆಯ ಸಂಪ್ರದಾಯ ಆದರೂ ಧರಿಸಲೇಬೇಕು ಎನ್ನುವ ನಿಯಮ ಏನು ಯಾರೂ ಪೂರ್ವಜರು ಹಾಕಿಕೊಟ್ಟಿದ್ದರೂ ಕೂಡ ಎಲ್ಲಿಯೂ ಅದಕ್ಕೆ ಒಂದು ಇದು ಇರುವುದಿಲ್ಲ ಮೂಲ ದಾಖಲೆಗಳ್ ಇರಬಹುದು ಆದರೆ ನಾನು ಅದನ್ನು ಎಷ್ಚು ಇಷ್ಟಪಡುವುದಿಲ್ಲ ಜನಿವಾರ ಪೂಜೆಗಾಗಿ ದೇವಸ್ಥಾನಕ್ಕೆ ಹೋಗುವುದು ಮನಸ್ಸಿನ ಶುದ್ಧತೆಯನ್ನು ಕಾಪಾಡಲು ಮತ್ತು ಏಕಾಗ್ರತೆಯನ್ನು ನಿಯಂತ್ರಿಸಲು ನಮ್ಮ ದಿನನಿತ್ಯದ ಜೀವನದ ಜಂಜಾಟಗಳ ಮಧ್ಯೆ ಅಲ್ಲಿ ಒಂದು ಸ್ವಲ್ಪ ಹೊತ್ತಾದರೂ ಇತರೇ ಭಾವನೆಗಳನ್ನು ಬಿಟ್ಟು ದೇವರ ದೇವ ನಾಮಸ್ಮರಣೆಯ ಮಾಡುತ್ತಾ ಏಕಾಗ್ರತೆಯಿಂದ ಇರಲು ದೇವಸ್ಥಾನಕ್ಕೆ ಹೋಗುವುದು ಅತಿ ಸೂಕ್ತ ಎನಿಸುತ್ತದೆ ಯಾಕಂದರ ನಾವು ಇಲ್ಲಿ ಮನ್ಯಾಗೆ ಇದ್ಕಂಡು ದೇವ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಹೇಳಿದ್ವಿ ಅಂದರ ಅದು ಅಷ್ಟು ಏಕಾಗ್ರತೆ ಕಾರಣ ಆಗಲ್ಲ ಯಾಕಂದರೆ ಮನೆಯ ಜಂಜಾಟಗಳು ಒತ್ತಡಗಳ ನಡುವೆ ಅಲ್ಲಿ ಏಕಾಗ್ರತೆ ಬರುದಿಲ್ಲ ಅನ್ನೊ ಅನ್ನೋ ಕಾರಣಕ್ಕ ನಾವು ದೇವಸ್ಥಾನಕ್ಕೆ ಹೋಗುತ್ತೀವಿ ದೇವಸ್ಥಾನದಲ್ಲಿಯೂ ಕೂಡ ಅದೇ ಭಾವನೇ ಹೊಂದಿದ್ರ ಅಲ್ಲಿ ದೇವಸ್ಥಾನಕ್ ಹೋಗೋದ್ರಾಗನೂ ಅರ್ಥ ಇರುವುದಿಲ್ಲ ದೇವಸ್ಥಾನಕ್ಕ ಹೋದ್ವಿ ಅಂದರ ಇಲ್ಲಿಯ ಸಾಂಸಾರಿಕ ಜೀವನದ ಎಲ್ಲವನ್ನು ಮರೆತು ಅಲ್ಲಿ ಏಕಾಗ್ರತೆಯಡಿಗೆ ಸ್ವಲ್ಪೊತ್ತು ಧ್ಯಾನಿಸುವುದಕ್ಕಾಗಿ ಪೂಜೆ ಸಲ್ಲಿಸಲು ನಾವು ದೇವಸ್ಥಾನಕ್ಕೆ ಹೋಗಿ ಬರುವ ಪದ್ಧತಿಯನ್ನು ನಾವು ಅಳವಡಿಸ್ಕೊಂಡಿದ್ದೇವೆ ದೇವಸ್ಥಾನ ಯಾವುದೇ ಇರಲಿ ಏಕಾಗ್ರತೆ ಮುಖ್ಯ ಜೀವನದ ಏರಿಳಿತವನ್ನು ನಿಯಂತ್ರಿಸುವ ಶಕ್ತಿ ಆ ಏಕಾಗ್ರತೆಗೆ ಇರುವುದರಿಂದ ದೇವಸ್ಥಾನಕ್ಕೆ ಹೋಗುವುದು ಎಷ್ಟು ಮುಖ್ಯನೋ ಪೂ ದೇವರನ್ನು ಮನದಲ್ಲಿ ಮನನ ಮಾಡುತ್ತಾ ಏಕಾಗ್ರತೆಯಿಂದ ನಮ್ಮ ಚಿತ್ತವನ್ನು ಆ ಭಗವಂತನಡಿಗೆ ನಿಯಂತ್ರಿಸಲು ಪ್ರಯತ್ನ ಪಡುವುದೇ ಈ ಪೂಜೆಯ ದೇವಸ್ಥಾನಕ್ಕೆ ಹೋಗುವ ಮೂಲ ಉದ್ದೇಶ ಎಂದು ನನ್ನ ಭಾವನೆ ಇನ್ನು ಉಪವಾಸ ಮಾಡುವುದು ರೋಜಾ ಮಾಡುವುದು ಇದು ನಮ್ಮ ಪೂರ್ವಜರು ಹಾಕಿಕೊಟ್ಟ ಒಂದು ದೊಡ್ಡ ಕೊಡುಗೆಯೇ ಆಗಿರುತ್ತದೆ ಯಾಕಂದರ ಉಪವಾಸ ಮಾಡುವುದರಿಂದ ದೇಹದಲ್ಲಿನ ಕಲ್ಮಶಗಳು ಒಂದು ದಿನ ಅವುಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಎಂದು ವೈಜ್ಞಾನಿಕ ದಾಖಲೆಗಳನ್ನೂ ನೀಡಿರುರುತ್ತಾರೆ ಅದಕ್ಕಾಗಿ ವಾರದಲ್ಲಿ ಒಂದು ದಿನವಾದರೂ ಉಪವಾಸ ಇರಬೇಕು ಅಥವಾ ವಾರದಲ್ಲಿ ಸಾಧ್ಯವಾಗದಿದ್ದರೆ ತಿಂಗಳಲ್ಲಿಯಾದ್ರೂ ಒಂದು ದಿನ ಉಪವಾಸ ಮಾಡುವುದರಿಂದ ದೇಹದ ಕಲ್ಮಶಗಳನ್ನು ನಿಗ್ರಹಿಸುವ ಸಮತೋಲನಕ್ಕೆ ತರುವ ಶಕ್ತಿಯನ್ನು ಆ ದೇಹಕ್ಕೆ ಬರುತ್ತದೆ ಎಂದು ನಮ್ಮ ಪೂರ್ವಜರು ಉಪ್ವಾಸ ಮಾಡುವ ಪದ್ಧತಿಯನ್ನು ಆ ದೇವರ ಹೆಸ್ರನಲ್ಲಿ ರೋಜಾ ಮಾಡುವ ಪದ್ಧತಿಯನ್ನು ಹಾಕಿಕೊಟ್ಟಿರುವುದು ಕಂಡು ಬರುತ್ತದೆ ಇದ ಇದನ್ನೂ ನಮ್ಮ ವೈಜ್ನ್ ವಿಜ್ಞಾನಿಗಳೂ ಕೂಡ ಉಪ್ವಾಸ ಮಾಡುದನ್ನು ಪದ್ಧತಿಯನ್ನು ವಿರೋಧಿಸಿಲ್ಲ ಏಕಂದರೆ ಇದರಲ್ಲಿಯ ಬದಲಾವಣೆಗಳ್ಗೆ ರೂ ಉಪವಾಸ ಮಾಡುದು ಸೂಕ್ತ ಅಂತೇಳಿ ಅವ್ರು ಕೂಡ ಹೇಳಿರುವುದು ನಮ್ಮ ದಾಖ್ಲೆಗಳು ಇವಾಗ ತಿಳಿಸುತ್ತವೆ ಅದಕ್ಕಾಗಿ ಉಪವಾಸ ಮಾಡಬೇಕು ಕನಿಷ್ಟ ಪಕ್ಷ ವಾರದಲ್ಲಿ ಒಂದು ದಿನವಾದರು ನಾವು ಉಪವಾಸ ಮಾಡುವ ಪದ್ಧತಿಯನ್ನ ರೂಢಿಯಲ್ಲಿ ಇಟ್ಕೊಂಡು ಇಟ್ಟುಕೊಳ್ಳಬೇಕು ಆ ಭಗವಂತನಲ್ಲಿ ನಮ್ಮ ಒಂದು ಸೇವೆ ಆ ಭಗವಂತನೆಡೆಗೆ ಉಪವಾಸ ಮಾಡುವುದು ಸೂಕ್ತ ಎಂದು ನನ್ನ ಭಾವನೆಯಾಗಿರುತ್ತದೆ